ನಾವು ಗಿಡಗಳನ್ನು ನರ್ಸರಿಯಿಂದ ತಗೊಂಡು ಬಂದು ನಾವು ಗಿಡಗಳನ್ನು ಮನೆ ಹತ್ರ ಗಿಡಗಳನ್ನು ನೆಡ್ತಿವಿ ಅಗೇಟಿಯಲ್ಲಿ ಗಿಡಗಳನ್ನು ನಾವು ಹಾಕಿ ಒಂದು ಎರಡು ಮೂರು ಗಿಡಗಳನ್ನು ಮನೆ ಹತ್ರ ನೆಡ್ತಿವಿ ನಾನು ಒಟ್ಟು ಇದು ಗಿ ಏನಾದರೂ ಬೀಜವನ್ನು ಮನೆ ಮುಂದೆ ಬೀಜಗಳನ್ನು ಭೂಮಿ ಇದ್ದರೆ ಭೂಮಿ ಮೇಲೆ ಬೀಜಗಳನ್ನು ಹಾಕುತ್ತೇವೆ ಪ ಪರಂಗಿ ಬಡ ಪರಂಗಿ ಬೀಜ ಹುಣ್ಸೆಕಾಯಿ ಬೀಜ ಇದು ಕುಂಬಳಕಾಯಿ ಬೀಜ ಅದೆಲ್ಲ ಹಾಕಿ ಗಿಡಗಳನ್ನು ನಾವು ಬೆಳೆಸ್ತೀವಿ ಬೆಳೆಸಿ ಸ್ವಲ್ಪ ಅದಕ್ಕೆ ನೀರು ಗೊಬ್ಬರ ಅದೆಲ್ಲ ಹಾಕಿ ಗು ಗುಲಾಬಿ ಗಿಡಗಳನ್ನು ಅಗೇಡಿಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ನೀರು ಅದೆಲ್ಲ ಹಾಕಿ ನಾವು ಮನೆ ಮುಂದೆ ಅಗೇಡಿಯಲ್ಲಿ ಗಿಡಗಳನ್ನು ನೆಡುತ್ತೀವಿ ನಮಗೆ ಆ ಇನ್ನೂ ಚೆನ್ನಾಗಿ ಗಿಡ ಚೆನ್ನಾದ ಚೆನ್ನಾಗಿ ಗಿಡಗಳನ್ನು ಬೇಕಂದರೆ ನಾವು ನರ್ಸರಿಗೆ ಹೋಗಿ ಒಂದು ಇಪ್ಪತ್ತು ಹತ್ತು ಗಿಡಗಳನ್ನು ತಗೊಂಡು ಬಂದು ನಾವು ಚ ಮನೆ ಮುಂದೆ ಅಗೇಡಿ ಅಗೇಡಿಯಲ್ಲಿ ಮಣ್ಣು ತಕೊಂಡು ಬಂದು ಗೊಬ್ಬರ ತಕೊಂಡು ಬಂದು ನಾವು ಮನೆಯ ಮುಂದೆ ಚೆನ್ನಾಗಿ ಕಾಣಸಲಿ ಅಂತ ನಾವು ಅಗೇಡಿಯಲ್ಲಿ ಹಾಕಿ ಗಿಡಗಳನ್ನು ಎಲ್ಲ ನಾವು ನೆಡ್ತೀವಿ ನಮಗೇನಾದ್ರು ಇದು ಬೇಕಂದರೆ ಏನಾದರೂ ಬೀಜಗಳನ್ನು ಹಾಕಬೇಕಂದ್ರೆ ಬೀಜಗಳನ್ನು ನಾವು ಅಗೇಡಿಯಲ್ಲೆ ಹಾಕ್ಕೊತೀವಿ ಹಾಕಿಕೊಂಡು ಅದು ಅದು ಗಿಡವನ್ನು ನಾವು ಬೆಳೆಸ್ತೀವಿ ಅದಕ್ಕೆ ನೀರು ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಏನಾದರೂ ಅದಕ್ಕೆ ಏನಾದರೂ ಇನ್ನೂ ಸ್ವಲ್ಪ ಮಣ್ಣು ಗೊಬ್ಬರ ನರ್ಸರಿಯಿಂದನೇ ಮಣ್ಣು ಗೊಬ್ಬರ ಎಲ್ಲ ತಕೊಂಡು ಬಂದು ಅಲ್ಲಿಂದಾನೇ ನರ್ಸರಿ ಒಳಗಡೆನೇ ಕೊಡ್ತಾರೆ ಅದು ಅಲ್ಲಿಂದಾನೇ ತಕೊಂಡು ಬಂದು ನಾವು ಎಲ್ಲ ಹಾಕಿ ಅಗೇಡಿಯಲ್ಲಿ ಮಣ್ಣು ಹಾಕಿ ಎಲ್ಲ ಸರಿಯಾಗಿ ಅಗೇಡಿಯಲ್ಲಿ ಹಾಕಿ ನಾವು ಮನೆ ಮುಂದೆ ಚನ್ನಾ ಚನ್ನಾಗಿ ಕಾಣಿಸಲಿ ಅಂತ ನಾವು ಅಗೇಡಿಯಲ್ಲಿ ಗಿಡಗಳನ್ನು ಎಲ್ಲ ನೀಡಿ ನೀರು ಅದೆಲ್ಲ ಹಾಕ್ತೀವಿ ನನಗೆ ಚೆನ್ನಾಗವಾಗಿ ಗಿಡ ಗುಲಾಬಿ ಗಿಡ ತುಂಬ ಇಷ್ಟ ನಮಗೆ ನಾವು ಮನೆ ಮುಂದೆ ತುಂಬ ಜ ಜಾಸ್ತಿ ಗುಲಾಬಿ ಗಿಡ ಚೆಂಡು ಇದು ಬಟನ್ ರೋಸ್ ಗಿಡ ಅದೆಲ್ಲ ಹಾಕ್ತೀವಿ ಯಾ ಏನಾದರೂ ಇದು ಬೇಕಂದರೆ ಪರಂಗಿ ಗಿಡಾನು ಬೇಕಂದರೆ ಭೂಮಿ ಒಳಗಡೆ ಬೀಜ ಹಾಕ್ತೀವಿ ಬೀಜ ಕ ಬೀಜ ಹಾಕಿ ನೀರು ಹಾಕಿ ಕಸ ಗೊಬ್ಬರ ಹಾಕಿ ಆ ಭೂಮಿ ಒಳಗಡೆ ಸ ಎಲ್ಲ ಇದು ಮಾಡಿ ಬೆಳೆಸ್ತೀವಿ ಗಿಡಗಳನ್ನು ಬೆಳೆಸಿ ನಾವು ಸುಂದರವಾಗಿ ಗಿಡಗಳನ್ನು ನೆಡುತ್ತೀವಿ ಅಗೇಡಿಯಲ್ಲಿ ಏನಾದರೂ ನಮಗೆ ಇದು ಚೆಂಡು ಹೂವು ಇದು ಬಟನ್ ರೋಸ್ ಗಿಡ ಅದೆಲ್ಲ ಇನ್ನೂ ತುಂಬವಾದ ಇಷ್ಟವಾದ ಅಂದರೆ ತಗೊಂಡು ಬಂದು ನಾವು ಅಗೇಡಿಯಲ್ಲಿ ಹಾಕಿ ಎಲ್ಲ ತಯಾರು ಮಾಡಿ ಇದು ಅಗೇಡಿಯಲ್ಲಿ ಹಾಕಿ ನೆಡುತ್ತೀವಿ ಅದಕ್ಕೆ ಎಷ್ಟು ಎಷ್ಟು ಮಣ್ಣು ಬೇಕು ಎಷ್ಟು ಗೊಬ್ಬರ ಬೇಕು ಎಷ್ಟು ಏನು ಏನೇನು ಬೇಕು ಅದಕ್ಕೆ ಗೊಬ್ಬರ ಕಸ ಗೊಬ್ಬರ ಅಗೇಡಿಯಲ್ಲಿ ಹಾಕಿ ನಾವು ಅಗೇಡಿಯಲ್ಲಿ ಚೆನ್ನಾಗಿ ಇಟ್ಟುಕೊಳ್ಳುತ್ತೇವೆ ಅದಕ್ಕೆ ಏನಾದರೂ ಸ್ವಲ್ಪ ಕೀಟ ಅಗೇಡಿನಲ್ಲಿ ಕೀಟಗಳು ಬಂದುಬಿಡತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ನೀರು ಹಾಕಿ ಗೊಬ್ಬರ ಹಾಕಿ ಅದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳುತ್ತೇವೆ ನಾವು ಏನಾದರೂ ಎಲ್ಲಾದರೂ ಹೋಗಬೇಕಂದ್ರೆ ನಾವು ಬೇರೆಯವರನ್ನ ಸ್ವಲ್ಪ ಇದು ಮಾಡಿ ಹೇಳಿ ಹೋಗುತ್ತೇವೆ ಅವರು ಸ್ವಲ್ಪ ನೋಡಿಕೊಂಡು ಎಲ್ಲ ತಯಾ ಇದು ಮಾ ಇದನ್ನ ಹೆಲ್ಪ್ ಮಾಡ್ತಾರೆ ಅವರು ನಾವು ಏನು ಏನಾದರೂ ಬೇಕಂದರೆ ನಮಗೆ ನಾವು ಗಿಡ ತಗೊಂಡು ಬಂದು ನಾವು ಎಲ್ಲ ನೆಡ್ತೀವಿ ನಮಗೆ ಇದು ಚೆಂಡು ಹೂ ಗಿಡಗಳು ಹಾಕುತ್ತೇವೆ ಬ ಬಟನ್ ರೋಸ್ ಗಿಡ ಇದು ಸೇವಂತಿ ಸೇವಂತಿ ಗಿಡ ಇದು ಮಲ್ಲಿಗೆ ಹೂವು ಇದು ಮಲ್ಲಿಗೆ ಹೂವು ಕನ್ಕಾಂಬ್ರ ಗಿಡಗಳನ್ನು ಮನೆ ಹತ್ತಿರಾನೆ ಅಗೇಡಿಯಲ್ಲಿ ಹಾಕಿ ಇಟ್ಟುಕೊಳ್ಳುತ್ತೇವೆ ಅದಕ್ಕೆ ನಾವು ಕಸ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ನೀರು ಅದೆಲ್ಲ ಹಾಕಿ ಇಟ್ಕೊಂಡಿರ್ತೀವಿ ಇದು ಶೋ ಗಿಡ ಶೋ ಗಿಡವನ್ನು ತಗೊಂಡು ಬಂದು ಶೋ ಗಿಡವನ್ನು ನೆಡುತ್ತೀವಿ ಇದು ಹಾಲು ಅಲೊವೆರಾ ಗಿಡ ಅದೆಲ್ಲ ಚೆನ್ನಾಗಿ ನೆಡ್ತೀವಿ ನಾವು ಹಾಕಿ ಅಗೇಡಿಯಲ್ಲಿ ಹಾಕಿ ಇಕ್ಕತೀವಿ ತುಳಸಿ ಗಿಡ ಅಗೇಡಿಯಲ್ಲೇನೇ ಬೆಳೆಸ್ತೀವಿ ತುಳಸಿ ಗಿಡ ಅಗೇಡಿಯಲ್ಲೇನೇ ಹಾಕಿ ನೀರು ಹಾಕಿ ಗೊಬ್ಬರ ಹಾಕಿ ತುಳಸಿ ಗಿಡಾನು ಮನೆ ಹತ್ತಿರ ಹೀಗೆ ಅಗೇಡಿಯಲ್ಲೇನೇ ಹಾಕುತ್ತೇವೆ ಇದು ಮಲ್ಲಿಗೆ ಹೂವು ಗಿಡಾನು ಅಗೇಡಿಯಲ್ಲೇನೇ ಹಾಕಿ ಎಲ್ಲ ಕಸ ಗೊಬ್ಬರವನ್ನು ಹಾಕಿ ಇಟ್ಟು ಇಟ್ಟುಕೊಳ್ಳುತ್ತೇವೆ ಯಾವ್ಯಾವ ಶೋ ಗಿಡ ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದೆಲ್ಲ ತಕೊಂಡು ಬಂದು ಅಗೇಡಿಯಲ್ಲೇನೇ ಹಾಕಿ ನಾವು ಮನೆ ಮುಂದೆ ಸುಂದರವಾಗಿ ಕಾಣಿಸಬೇಕು ಎಂದು ಇಟ್ಟುಕೊಳ್ಳುತ್ತೇವೆ ಅದಕ್ಕೆ ನೀರು ಕಸ ಗೊಬ್ಬರ ಏನೇನು ಹಾಕಬೇಕು ಅದಕ್ಕೆಲ್ಲ ಅಗೇಡಿಯಲ್ಲೇನೇ ಹಾಕಿ ಬೆಳೆಸಿಕೊಂಡು ಇದು ತೋಟ ಇಲ್ಲ ಅಂದರೆ ಮನೆಯಲ್ಲಿ ಮನೆ ಹತ್ರಾನೆ ಇಟ್ಟುಕೊಂಡು ಅಗೇಡಿಯಲ್ಲೇನೇ ಗಿಡಗಳನ್ನು ಎಲ್ಲ ಸುಂದರವಾಗಿ ಗಿಡಗಳನ್ನು ನಾವು ನಾನು ಯಾವ್ದ್ಯಾವ್ದು ನಮಗೆ ಇಷ್ಟವಾಗತ್ತೆ ಇದು ನರ್ಸರಿಯಿಂದ ಹೋಗಿ ನಾವು ಯಾವ್ಯಾವ್ದು ನಮಗೆ ಇಷ್ಟ ಬರುತ್ತೆ ಅದೆಲ್ಲ ಗಿಡಗಳನ್ನು ನಾವು ತಗೊಂಡು ಬರ್ತೀವಿ ತಕೊಂಡು ಬಂದು ನಮಗೆ ಮಣ್ಣು ಹೋಗಿ ಕೆಳಗಡೆಯಿಂದನೆ ಮೇಲು ಭೂಮಿ ಕವರಲ್ಲಿ ಅಲ್ಲಿಂದಾನೆ ತಕೊಂಡು ಬರ್ತೀವಿ ತಕೊಂಡು ಬಂದು ಎಷ್ಟು ಅಗೇಡಿಯಲ್ಲಿ ಮಣ್ ಹಾಕಬೇಕು ಎಷ್ಟು ಗೊಬ್ಬರ ಹಾಕ್ಕೋಬೇಕು ಎಷ್ಟು ನೀರು ಹಾಕಬೇಕು ಹಾಕಿ ಎಲ್ಲ ಗಡ್ಡ ಮಾಡಿ ಗಿಡ ಅದ್ರ ಅದ್ರಲ್ಲಿ ಇಟ್ಟು ಎಲ್ಲ ಚೆನ್ನಾಗಿ ಇದು ಮಾಡ್ತೀವಿ ನಾವು ಮಾಡಿ ನಾವು ಎಲ್ಲ ಗಿಡಗಳನ್ನು ಮನೆ ಮುಂದೆ ಸುಂದರವಾಗಿ ಕಾಣಿಸಲಿ ಅಂತ ನಾವು ಅಗೇಡಿಯಲ್ಲಿ ಹಾಕಿ ಇಟ್ಟುಕೊಳ್ಳುತ್ತೇವೆ